ನಮ್ಮ ಸುತ್ತಮುತ್ತಲ ಪ್ರದೇಶದಲ್ಲಿ ಎಮ್ ಜಿ ಎಸ್ ವಿ ಕಾಲೇಜ್ ಮಹಾದೇಶ್ವರ ಕಾಲೇಜ್ ವಾಸವಿ ಕಾಲೇಜ್ ಈ ರೀತಿಯ ತುಂಬ ಕಾಲೇಜುಗಳು ಇದ್ದು ವಾಸವಿ ಕಾಲೇಜಿನಲ್ಲಿ ತು ಉತ್ತಮ ರೀತಿಯ ವ್ಯವಸ್ಥೆಗಳುಂಟು ಆ ಸೌಲಭ್ಯಗಳುಂಟು ಮತ್ತು ಪಾಠದ ವ್ಯವಸ್ಥೆಗಳು ಚೆನ್ನಾಗಿ ಇದೆ ಅಲ್ಲಿ ವಿವಿಧ ರೀತಿಯ ಆಟೋಟ ಗಳು ಇವೆ ವಾಸವಿ ಕಾಲೇಜಿನಲ್ಲಿ ತುಂಬ ಶಿಸ್ತಿನಿಂದ ನೀಟಾಗಿ ಪಾಠ ಪ್ರವಚನಗಳನ್ನು ಮಾಡ್ತಾರೆ ನಮ್ಮ ಮಾವನ ಮಗಳು ಸಹ ಅಲ್ಲೇ ಓದ್ತಾ ಇದ್ದಾರೆ ಉತ್ತಮವಾದ ರೀತಿಯ ಹಾಸ್ಟೆಲ್ ವ್ಯವಸ್ಥೆ ಇದೆ ಹಾಸ್ಟಲ್ಲಿನಲ್ಲಿ ಒಳ್ಳೆಯ ರೀತಿಯ ಆಹಾರ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಇದೆ ವ ಶಿಸ್ತಿನಿಂದ ಪಾಠಗಳನ್ನು ಹೇಳಿಕೊಡ್ತಾರೆ ಎಲ್ಲ ರೀತಿಯ ಯಾವ ರೀತಿಯ ಹೊರಗಡೆ ಹೋಗೊ ಮತ್ತು ಬ್ಯಾಡ್ ಹ್ಯಾಬಿಟ್ಸುಗಳು ಇರುವಂಥ ಸ್ಥಳ ಅದಾಗಿರೋದಿಲ್ಲ ನಮ್ಮ ಮಾವನ ಮಗಳು ಸಹ ಈ ಈ ವರ್ಷ ಮೊದಲನೇ ಪಿ ಯು ಸಿಯಲ್ಲಿ ಓದ್ತಾ ಇದ್ದಾಳೆ ವಿಚಾರಿಸಿದಾಗ ತುಂಬ ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ ಅಂತ ಹೇಳಿದ್ರು ಆಮೇಲೆ ಅಲ್ಲಿಯ ಟೀಚರ್ಸುಗಳು ಒಳ್ಳೆಯ ರೀತಿಯ ಪಾಠಗಳನ್ನು ಹೇಳಿಕೊಡ್ತಾ ಇದ್ದಾರೆ ಒಳ್ಳೆಯ ರೀತಿಯ ಆಟೋಟಗಳು ಅಭ್ಯಾಸಗಳು ಕಂಪ್ಯೂಟರ್ ವ್ಯವಸ್ಥೆಗಳು ಉಂಟು ಅಲ್ಲಿ ಉತ್ತಮ ರೀತಿಯ ಹಾಸ್ಟೆಲ್ ವ್ಯವಸ್ಥೆ ಸಹ ಇದೆ ಮಹದೇಶ್ವರ ಕಾಲೇಜ್ ಅದು ಹುಡುಗರ ಕಾಲೇಜು ನಮ್ಮ ಅತ್ತೆ ಮಗ ಅಲ್ಲಿ ಓದ್ತಾ ಇದ್ದಾರೆ ಅಲ್ಲೂ ರೀತಿಯ ಸರ್ಕಾರಿ ಕಾಲೇಜು ಸಹ ಅದು ಉತ್ತಮ ರೀತಿಯ ಅಂಕಗಳನ್ನು ಗಳಿಸೋವಂಥ ಒಂದು ಉತ್ತಮವಾದ ಹುಡುಗರ ಕಾಲೇಜ್ ಈ ಕಾಲೇಜಿನಲ್ಲಿ ಒಳ್ಳೆಯ ರೀತಿಯ ಟೀಚರ್ಸುಗಳು ಇದ್ದು ಉತ್ತಮ ರೀತಿಯ ಆಟೋಟಗಳನ್ನು ಹೇಳಿಕೊಡ್ತಾ ಇದ್ದಾರೆ ದೊಡ್ಡದಾದ ಗ್ರೌಂಡ್ ವ್ಯವಸ್ಥೆ ಇದ್ದು ವಾಲಿಬಾಲ್ ಕ್ರಿಕೆಟ್ ಫುಟ್ಬಾಲ್ ಈ ರೀತಿಯ ಎಲ್ಲ ರೀತಿಯ ಆಟೋಟಗಳನ್ನು ಹೇಳಿಕೊಡ್ತಾ ಇದ್ದಾರೆ ಮಾದೇಶ್ವರ ಕಾಲೇಜು ಒಂದು ಸರ್ಕಾರಿ ಕಾಲೇಜು ಆಗಿರೋದರಿಂದ ಎಲ್ಲ ಸೌಲಭ್ಯಗಳು ಅನ್ನ ಭಾಗ್ಯ ಕ್ಷೀರ ಭಾಗ್ಯ ಈ ರೀತಿಯ ಸೌಲಭ್ಯಗಳನ್ನು ಹೊಂದಿದೆ ಮಾದೇಶ್ವರ ಕಾಲೇಜಿನಲ್ಲಿ ತುಂಬ ಒಳ್ಳೆಯ ಟೀಚರ್ಸುಗಳಿದ್ದು ಒಳ್ಳೆಯ ಕೋರ್ಸುಗಳ ವ್ಯವಸ್ಥೆ ಇದೆ ಕಂಪ್ಯೂಟರ್ ಟ್ರೈನಿಂಗುಗಳು ಉಂಟು ಕ್ರಿಕೆಟ್ ಆಟ ಉಂಟು ಫುಟ್ಬಾಲ್ ಆಟಗಳನ್ನು ಆಡಿಸ್ತಾರೆ ವಾಲಿಬಾಲ್ ಆಟವನ್ನು ಆಡಿಸ್ತಾರೆ ಅಲ್ಲಿ ಪಿ ಯು ಸಿ ಸೈನ್ಸ್ ಕಾಮರ್ಸ್ ಮತ್ತು ಆರ್ಟ್ಸ್ ವಿಭಾಗಗಳುಂಟು ಆರ್ಟ್ಸ್ ವಿಭಾಗದಲ್ಲಿ ಒಳ್ಳೆಯ ರೀತಿಯ ಟೀಚರ್ಸುಗಳು ಒಳ್ಳೆಯ ಪಾಠಗಳನ್ನು ಹೇಳಿಕೊಡ್ತಾ ಇದ್ದಾರೆ ಸೈನ್ಸ್ ವಿಭಾಗದಲ್ಲಿ ಒಳ್ಳೆಯ ರೀತಿಯ ಲ್ಯಾಬ್ ವ್ಯವಸ್ಥೆ ಇದ್ದು ಎಲ್ಲ ರೀತಿಯ ಎಕ್ಸ್ಪರ್ಮೆಂಟುಗಳನ್ನು ಮಾಡ್ತಾ ಇರ್ತಾರೆ ಕಾಮರ್ಸ್ ವಿವರ ವಿಭಾಗದಲ್ಲಿ ಒಳ್ಳೆಯ ರೀತಿಯಲ್ಲಿ ಲೆಕ್ಚರ್ಸುಗಳಿದ್ದು ಆ ಲೆಚ್ಚರ್ಸುಗಳು ಉತ್ತಮ ರೀತಿಯಲ್ಲಿ ಪಾಠ ಪ್ರವಚನಗಳನ್ನು ಹೇಳ್ತಾ ಇರ್ತಾರೆ ಒಳ್ಳೆಯ ಲೆಕ್ಕಾಚಾರ ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯ ಶಿಸ್ತಿನಿಂದ ಪಾಠ ಹೇಳಿಕೊಡೋದು ಒಳ್ಳೆಯ ಯೂನಿಫಾರ್ಮ್ ಶಿಸ್ತಿನಿಂದ ಇರುವಂತಹ ಒಳ್ಳೆಯ ಕಾಲೇಜ್ ಸಹ ಮಾದೇಶ್ವರ ಕಾಲೇಜ್ ಆಗಿದೆ ವಾಸವಿ ಕಾಲೇಜ್ ವಾಸವಿ ಕಾಲೇಜಿನಲ್ಲಿ ಉತ್ತಮವಾದ ಅತ್ಯುತ್ತಮವಾದ ಇಂಗ್ಲಿಷ್ ನಾಲೇಜ್ ಇರುವ ಕಾಲೇಜ್ ಅದು ವಾಸವಿ ಕಾಲೇಜ್ ವಾಸವಿ ಕಾಲೇಜಿನಲ್ಲಿ ಇಂಗ್ಲಿಷ್ ಕೋರ್ಸನ್ನ ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ ಅಲ್ಲಿಯ ವಿದ್ಯಾರ್ಥಿಗಳು ಇಂಗ್ಲಿಷ್ ಪಾಠವನ್ನು ತುಂಬ ಚೆನ್ನಾಗಿ ಕಲಿತಾ ಇರ್ತಾರೆ ಆ ವಾಸವಿ ಕಾಲೇಜಿನಲ್ಲಿ ನಮ್ಮ ಸ್ನೇಹಿತೆಯ ಮಗಳು ಸಹ ಓದ್ತಾ ಇದ್ದಳು ಅವಳು ತುಂಬ ಚೆನ್ನಾಗಿ ಓದಿ ಈಗ ಕೋರ್ಸ್ ಕಂಪ್ಲೀಟ್ ಮಾಡಿ ಅವರಿಗೆ ಡಾಕ್ಟರೇಟ್ ಸಹ ಸಿಕ್ಕಿದೆ ಆ ಡಾಕ್ ಡಾಕ್ಟರ್ ತಗೋಬೇಕಾದರೆ ಆ ಹುಡ್ಗಿ ತುಂಬ ಕಷ್ಟಪಟ್ಟು ಓದಿದ್ದಾಳೆ ಅವಳು ಮೊದಲು ಫಸ್ಟು ಕನ್ನಡ ಮೀಡಿಯಮ್ಮಿನಲ್ಲೇ ಓದಿದ್ದು ಕನ್ನಡ ಮೀಡಿಯಮ್ಮಿನಲ್ಲೇ ಓದಿ ಅವಳು ಇಂಗ್ಲಿಷನ್ನ ಕಾ ಕಾಲೇಜಿಗೆ ಸೇರಿ ವಾಸವಿ ಕಾಲೇಜ್ ಇಂಗ್ಲಿಷ್ ಮೀಡಿಯಮ್ ಕಾಲೇಜದು ಇಂಗ್ಲಿಷ್ ಮೀಡಿಯಮ್ ಕನ್ನಡ ಮೀಡಿಯಮ್ಮಿನಿಂದ ಇಂಗ್ಲಿಷ್ ಮೀಡಿಯಮ್ಮಿಗೆ ಹೋಗಿ ಇಂಗ್ಲಿಷನ್ನು ಕಲಿತು ಮಾತಾಡೋದು ಅದು ಡಾಕ್ಟರೇಟ್ ತಗೊಳೋದು ತುಂಬ ಕಷ್ಟದ ವಿಷಯ ಅದರಲ್ಲಿ ತುಂಬ ಗ್ರೇಡಾಗಿ ಚೆನ್ನಾಗಿ ಓದಿ ಡಾಕ್ಟರೇಟ್ ತೆಗೆದುಕೊಂಡಿದ್ದಾಳೆ ಅವಳು ನಮ್ಮ ಸ್ನೇಹಿತೆಯ ಮಗಳು ಅಂತ ಹೇಳೋದಕ್ಕೆ ನಂಗೆ ತುಂಬ ಹೆಮ್ಮೆ ಆಗುತ್ತೆ ಅವಳು ಕಷ್ಟ ಪಟ್ಟಿರೋದು ಅಷ್ಟಿಷ್ಟು ಕಷ್ಟ ಪಟ್ಟಿಲ್ಲ ಅವರ ತಾಯಿ ಸಹ ತುಂಬ ಕಷ್ಟಪಟ್ಟು ಓದಿಸಿದ್ದಾರೆ ಆ ಹುಡ್ಗಿಯೂ ಸಹ ಕನ್ನಡ ಮೀಡಿಯಮ್ಮಿನಲ್ಲಿ ಓದಿ ಇಂಗ್ಲಿಷಿನಲ್ಲಿ ಓ ಲೆಚ್ಚರ್ ಡಾಕ್ಟರೇಟ್ ತಗೊಳೋದು ಅಂದರೆ ತುಂಬ ಕಷ್ಟದ ವಿಷ್ಯವೇ ವಾಸವಿ ಕಾಲೇಜಿನಲ್ಲಿ ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗುಗಳು ಆಟದ ಮೈದಾನ ವ್ಯವಸ್ಥೆ ಇದೆ ಆ ವ್ಯವಸ್ಥೆಯಿಂದ ಅಲ್ಲಿ ವಾಸವಿ ಮ ಕಾಲೇಜಿನಲ್ಲಿ ಇಂಗ್ಲಿಷಿನಲ್ಲಿ ಕೋರ್ಸುಗಳು ಉಂಟು ಮತ್ತು ಕಂಪ್ಯೂಟರ್ ಸೌಲಭ್ಯಗಳು ಉಂಟು ಮತ್ತು ಸೈನ್ಸ್ ಇದರಲ್ಲಿ ಸೈನ್ಸ್ ಕಾಂಬಿನೇಷನಲ್ಲಿ ಉಳ್ಳ ಒಳ್ಳೆಯ ರೀತಿಯ ಲ್ಯಾಬ್ ವ್ಯವಸ್ಥೆ ಉಂಟು ಎಲ್ಲ ರೀತಿಯ ಪ್ರ್ಯಾಕ್ಟಿಗಲ್ ತಿಯರಿ ಎಲ್ಲಾ ಮಾಡಿಸ್ತಾ ಇರ್ತಾರೆ ಯ ವಾಸವಿ ಕಾಲೇಜಿನಲ್ಲಿ ಸೈನ್ಸ್ ಅಲ್ಲಿ ಲ್ಯಾಬ್ ಮತ್ತು ಹಾಸ್ಟಲ್ ವ್ಯವಸ್ಥೆ ಹಾಸ್ಟಲ್ ವ್ಯವಸ್ಥೆ ಅಷ್ಟಾಗಿ ಇರುವುದಿಲ್ಲ ಬೇ ಕೆಲವೊಂದು ಕಡೆ ಬೇಕು ಅಂದರೆ ಆಸ್ಟಲ್ ವ್ಯವಸ್ಥೆ ಬೇರೆ ಕಡೆ ನೋಡ್ಕೊಬೋದು ಅಂತ ಹೇಳಿದರು ಬೇರೆ ಕಡೆ ಓದ್ಕೊಂಡು ಹಾಸ್ಟಲಿ ಇದ್ಕೊಂಡು ವಾಸವಿ ಕಾಲೇಜಿಗೆ ಹೋಗಿ ತುಂಬ ಚೆನ್ನಾಗಿ ಓದ್ತಾ ಇರೋವಂಥ ಮಕ್ಕಳೂ ಇದ್ದಾರೆ ಆರ್ಟ್ಸ್ ಆರ್ಟ್ಸಲ್ಲಿ ಆರ್ಟ್ಸು ಅಂತ ತಗೊಂಡರೆ ಆರ್ಟ್ಸ್ ಕಾಲೇಜನ್ನ ಆರ್ಟ್ಸ್ ಕಾ ಇದರಲ್ಲಿ ಆರ್ಟ್ಸ್ ಕಾಂಬಿನೇಷನಲ್ಲಿ ತುಂಬ ಹುಡುಗರು ತುಂಬ ಜನರು ಹುಡುಗ್ರು ಚೆನ್ನಾಗಿ ಅಭ್ಯಾಸ ಮಾಡಿ ತೀಯ ಇದು ಡಾಕ್ ಇದು ತಗೊ ತುಂಬ ಇದು ಮಾಡ್ತಾ ಚೆನ್ನಾಗಿ ಓದ್ತಾ ಇದ್ದಾರೆ ಆರ್ಟ್ಸ್ ಇದರಲ್ಲಿ ಚೆನ್ನಾಗಿ ಓದಿ ಪಿ ಎಸ್ ಡಿಗ್ರಿಗಳು ತಗೊಂಡು ಲಚ್ಚರರಾಗಿ ಹೋಗ್ತಾ ಇದ್ದಾರೆ ಅದೇ ಕಾಲೇಜಲ್ಲಿ ಓದಿ ಅದೇ ಕಾಲೇಜಿನಲ್ಲೇ ಲಚ್ಚರಾಗಿರುವಂತಹ ಉದಾಹರಣೆಗಳು ತುಂಬ ಇದೆ ಅವಗೆ ಫಮ್ ಸೈನ್ಸ್ ವಿಭಾಗದಲ್ಲಿ ಪ್ರ್ಯಾಕ್ಟಿಕಲ್ಲು ತಿಯರಿ ಲ್ಯಾಬ್ ವ್ಯವಸ್ಥೆ ತುಂಬ ಚೆನ್ನಾಗಿರೋದ್ರಿಂದ ಕಾಲೆ ವಾಸವಿ ಕಾಲೇಜಿಗೆ ತುಂಬ ಜನ ಹುಡುಗರು ಸೇರ್ತಾರೆ ಆದರೆ ಮಹದೇಶ್ವರ ಕಾಲೇಜಿನಲ್ಲಿ ಗೌರ್ಮೆಂಟ್ ಕಾಲೇಜ್ ಆಗಿರೋದರಿಂದ ಅದು ಹುಡುಗರ ಕಾಲೇಜ್ ಆಗಿರೋದರಿಂದ ಹುಡುಗರು ತುಂಬ ಜನ ಮಹದೇಶ್ವರ ಕಾಲೇಜಿಗೆ ಸೇರಿಕೊಳ್ತಾರೆ ಅವರಿಗೆ ಅಲ್ಲೂ ಸಹ ಉತ್ತಮ ರೀತಿಯ ಅಭ್ಯಾಸ ಹಾಸ್ಟಲ್ ವ್ಯವಸ್ಥೆ ಇದೆ ಒಳ್ಳೆಯ ಹಾಸ್ಟಲಿದೆ ಅಲ್ಲಿ ಹಾಸ್ಟಲು ಮತ್ತು ವ್ಯವಸ್ಥೆ ಇದ್ದು ಸ್ನಾನ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಉತ್ತಮವಾಗಿದೆ ಆ ಹಾಸ್ಟಲ್ಲಿನಲ್ಲಿ ಒಳ್ಳೆಯ ನೀರಿನ ಸೌಕರ್ಯ ಇದೆ ಆದರೆ ಹಾಗೆ ಒಳ್ಳೆಯ ಲಚ್ಚರುಗಳು ಇದ್ದಾರೆ ಹಾಗಿರುವಾಗ ತುಂಬ ವ್ಯವಸ್ಥಿತವಾಗಿ ಕಾಲೇಜನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಒಂದು ಉತ್ತಮವಾದ ಕಾಲೇಜು ಅಂದರೆ ವಾಸವಿ ಕಾಲೇಜ್ ವಾಸವಿ ಕಾಲೇಜು ಹೆಣ್ಣು ಮಕ್ಕಳ ಕಾಲೇಜು ಅಂತಲೂ ಸಹ ಹೇಳ್ಬೋದು ಅಲ್ಲಿನ ಪ್ರಿನ್ಸಿಪಾಲ್ ಒ ಒಳ್ಳೆಯ ಶಿಸ್ತಿನ ಸಿಪಾಯಿ ಅಂತಲೇ ಹೇಳ್ಬೋದು ಆ ಶಿಸ್ತಿನ ಸಿಪಾಯಿಗೆ ಒಂದು ರೀತಿ ಶಿಸ್ತಿನ ಸಿಪಾಯಿ ಅಂತ ಹೇಳ್ಬೋದು ಅವರು ತುಂಬ ಶಿಸ್ತಿನಿಂದ ಹೆಣ್ಣು ಮಕ್ಳನ್ನು ನಾವು ಎಷ್ಟು ಹೆಣ್ಣು ಮಕ್ಳನ್ನು ಶಿಸ್ತಾಗಿ ಇಟ್ಟಿರ್ತೀವೊ ಅಚ್ಚುಕಟ್ಟಾಗಿ ನೋಡ್ಕೊತಿವೋ ಅದೇ ರೀತಿ ಅಚ್ಚುಕಟ್ಟಾಗೇ ನೋಡ್ಕೊ ಮನೆ ರೀತಿಯೇ ನೋಡ್ಕೋತಾ ಇದ್ದಾರೆ ಮಕ್ಳನ್ನು ಮನೆ ಮಕ್ಕಳ ರೀತಿಯೇ ನೋಡ್ಕೊಂಡು ಒಳ್ಳೆಯ ವಿದ್ಯಾಭ್ಯಾಸಗಳನ್ನ ಕೊಡಿಸ್ತಾ ಇದ್ದಾರೆ ಎಣ್ಣು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಒಳ್ಳೆಯ ಹಾವ ಭಾವ ಆಮೇಲೆ ಅಲ್ಲಿ ಒಳ್ಳೆಯ ಯು ಹೊಸ ಆಸ್ಟಲ್ ವ್ಯವಸ್ಥೆ ಕೂಡ ಸಹ ಇದೆ ಅಲ್ಲಿಯೇ ಇದ್ದು ಹಾಸ್ಟಲ್ಲಿನಲ್ಲಿ ಒಳ್ಳೆಯ ರೀತಿಯಲ್ಲಿ ಪಾಠ ಒಳ್ಳೆಯ ರೀತಿಯಲ್ಲಿಯೇ ಆಸ್ಟಲ್ ವ್ಯವಸ್ಥೆ ಇದ್ದು ನೀರಿನ ವ್ಯವಸ್ಥೆ ಇದ್ದು ಊಟ ಉಪಚಾರದ ವ್ಯವಸ್ಥೆ ಇರುತ್ತದೆ ವಾಸವಿ ಕಾಲೇಜಿನಲ್ಲಿ ಶಿಸ್ತಿನಿಂದ ಪಾಠ ಪ್ರವಚನಗಳನ್ನು ಹೇಳ್ಕೊಡ್ತಾರೆ ವಾಸವಿ ಕಾಲೇಜಿನಲ್ಲಿ ವ್ಯವಸ್ಥೆ ಒಳ್ಳೆಯ ಒಂದೇ ರೀತಿಯ ಯುನಿಫಾರ್ಮ್ ವ್ಯವಸ್ಥೆ ಇದ್ದು ಆ ಯೂನಿಫಾರ್ಮಲ್ಲೇ ಎಲ್ಲ ಮಕ್ಕಳು ಇರಬೇಕು ಅಂತ ಶಿಸ್ತಿನ ಸಿಪಾಯಿಯ ರೀತಿ ಪ್ರಿನ್ಸಿಪಾಲ್ ಮಕ್ಕಳ ಮಿಲ್ಟ್ರಿ ಶಿಸ್ತಿನ ಸಿಪಾಯಿ ಅಂತ ಇರ್ತಾರಲ್ಲ ಆ ರೀತಿಯ ಶಿಸ್ತಿನ ಸಿಪಾಯಿಯಂತೆ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಅಲ್ಲಿಯ ಮ ಅಲ್ಲಿಯ ಮಕ್ಕಳು ಸಹ ಅವರನ್ನು ನಮ್ಮ ಮೇಡಮ್ಮು ತುಂಬ ಸ್ಟ್ರಿಟ್ಟು ಅಂತ ಹೇಳೋದುಂಟು ಅಲ್ಲಿ ಮಕ್ಳು ಮಕ್ಕಳನ್ನು ಹೊರಗಡೆ ಎಲ್ಲೂ ಬಿಡೋದಿಲ್ಲ ಕಾಲೇಜ್ ಟೈಮಲ್ಲಿ ಕಾಲೇಜ್ ಹೊರ್ಗಡೆ ಹೋದ್ರೆ ಆಸ್ಟಲ್ ಅಲ್ಲಿ ಇರುವಂಥ ಮಕ್ಕಳನ್ನು ಹೊರಗಡೆ ಜಾಸ್ತಿ ಬಿಡುವುದಿಲ್ಲ ಅವರು ಆಸ್ಟಲ್ ಆಯಿತು ಕಾಲೇಜ್ ಆಯಿತು ಈ ರೀತಿಯ ವ್ಯವಸ್ಥೆಯಲ್ಲಿ ಇಟ್ಕೊಂಡಿದ್ದಾರೆ ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡ್ಕೊತಾರೆ ವಾರಕೊಮ್ಮೆ ಪೇರೆಂಟ್ಸುಗಳು ಬಂದು ಮಕ್ಳನ್ನು ನೋಡ್ಕೊಂಡು ಹೋಗುವಂಥ ವ್ಯವಸ್ಥೆ ಉಂಟು ಅದು ಏನು ಜಾಸ್ತಿ ಹೊತ್ತು ಅಲ್ಲ ಸ್ವಲ್ಪೊತ್ತು ಮಕ್ಳ ಜೊತೆ ಇದ್ದು ಅವ್ರು ಹೋಗುವ ರಜಾ ದಿನಗಳಲ್ಲಿ ಗೋರ್ಮೆಂಟ್ ಹಾಲಿಡೇ ಇದ್ದಂಥ ದಿನಗಳಲ್ಲಿ ಅವಾಗ ಹಾಸ್ಟಲ್ಲಿನಿಂದ ಮನೆಗೋಗುವಂಥ ವ್ಯವಸ್ಥೆ ಕೂಡಾ ಮಾಡಿದ್ದಾರೆ ಹೀಗಿರೋದರಿಂದ ಅವರು ತುಂಬ ಶಿಸ್ತಿನ ಸಿಪಾಯಿಗಳಂತೆ ಶಿಸ್ತಿನಿಂದ ಕಾಲೇಜನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಒಳ್ಳೆಯ ರಿಸಲ್ಟ್ ಕೂಡಾ ಬಂದಿದೆ ಅಲ್ಲಿ ವಾಸವಿ ಕಾಲೇಜು ಒಂದು ಗೋರ್ಮೆಂಟ್ ಕಾಲೇಜ್ ಅದು ಹುಡುಗಿಯರ ಕಾಲೇಜ್ ಆ ಕಾಲೇಜಿನಲ್ಲಿ ಒಳ್ಳೆಯ ರಿಸಲ್ಟ್ ಕೂಡ ತಂದು ಕೊಟ್ಟಿದ್ದಾರೆ ಮಕ್ಕಳು ಈಗ ಸೈನ್ಸ್ ವಿಭಾಗದಲ್ಲಿ ಟ ಎಂಬತ್ತು ಪರ್ಸೆಂಟ್ ರಿಸಲ್ಟ್ ಬಂದಿದೆ ಅನ್ನೋ ಒಂದು ವಿಷಯ ತಿಳಿದಿತ್ತು ಕಂಗ್ರಾಜುಲೇಷನ್ ಹೇಳ್ಬೋದು ಅವ್ರಿಗೆ ಯಾವ ರೀತಿ ಪಾಠ ಮಾಡ್ತಾರೆ ಅಂತ ನಾವು ಅಲ್ಲೇ ಊಹೆ ಮಾಡಿಕೊಳ್ಬೋದು ಆದರೆ ಮತ್ತು ಆರ್ಟ್ಸ್ ಸೈನ್ಸ್ ಒಂದೇ ಅಲ್ಲ ಹಾರ್ಟ್ಸ್ ಮತ್ತು ಕಾಮರ್ಸ್ ಇವು ವಿಭಾಗಗಳಲ್ಲೂ ತುಂಬ ಮಕ್ಕಳು ಪರ್ಸೆಂಟೇಜಲ್ಲಿ ಪಾಸಾಗಿದ್ದಾರೆ ಹೀಗಿರಬೇಕಾದ್ರೆ ವಾಸವಿ ಅಂಥ ತುಂಬ ಉತ್ತಮವಾದ ಕಾಲೇಜು ಮುಂದೆ ಎಲ್ಲೂ ಇರೋಲ್ಲ ಅನ್ಕೋತೀನಿ ಸದ್ಯ ಸದ್ಯದ ಇದರಲ್ಲಿ ನಮ್ಮ ತಾಲೂಕಿನಲ್ಲಿ ಇರುವಂಥ ಒಳ್ಳೆಯ ಕಾಲೇಜು ಅಂದರೆ ಹುಡುಗಿಯರ ಕಾಲೇಜ್ ಅಂದರೆ ಅದು ವಾಸವಿ ಹುಡುಗರ ಕಾಲೇಜು ಅಂತ ಹೇಳೋದಾದ್ರೆ ಅದು ಗೋರ್ಮೆಂಟ್ ಫೆಸಿಲಿಟಿಗಳನ್ನು ಹೊಂದಿರುವಂತಹ ಕಾಲೇಜು ಅಂದರೆ ಮಹದೇಶ್ವರ ಕಾಲೇಜ್ ಇನ್ನು ಪ್ರೈವೇಟ್ ಕಾಲೇಜುಗಳು ಇನ್ನೂ ತುಂಬ ಕಾಲೇಜುಗಳಿವೆ ಪ್ರೈವೇಟ್ ಕಾಲೇಜು ಅಂದರೆ ಅದರಲ್ಲು ತುಂಬ ಪ್ರೈವೇಟ್ ಕಾಲೇಜುಗಳು ಇದೆ ಅದರಲ್ಲಿ ಎಮ್ ಜಿ ಎಸ್ ವಿ ಎಮ್ ಜಿ ಎಸ್ ವಿ ಕಾಲೇಜ್ ಇದೆ ಅದು ಎಮ್ ಜಿ ಎಸ್ ವಿ ಕಾಲೇಜ್ ಅಂದರೆ ಇಂಗ್ಲಿಷ್ ಮೀಡಿಯಮ್ ಕಾಲೇಜದು ಅದ್ರಲ್ಲೂ ತುಂಬ ರೀತಿ ಒಳ್ಳೆಯ ರೀತಿಯ ಲಚ್ಚರಿಂಗ್ ಲಚ್ಚರ್ಸುಗಳಿದ್ದಾರೆ ಪ್ರಿನ್ಸಿಪಾಲ್ ಇದ್ದಾರೆ ಸ್ಟೂಡೆಂಟುಗಳ್ನ ಒಳ್ಳೆಯ ತಮ್ಮ ಮಕ್ಕಳ ರೀತಿ ನೋಡಿಕೊಳ್ಳುವಂತಹ ಲೆಚ್ಚರ್ಸುಗಳಿದಾರೆ ಒಳ್ಳೆಯ ಕೋಚಿಂಗಳು ಉಂಟು ಮತ್ತು ಸೈನ್ಸ್ ಕ್ಲಾ ಸಬ್ಜೆಕ್ಟಿಗೆ ಒಳ್ಳೆಯ ಲ್ಯಾಬ್ ಫೆಸಿಲಿಟಿ ಉಂಟು ತಿಯರಿ ಕ್ಲಾಸುಗಳು ಉಂಟು ಪ್ರ್ಯಾಕ್ಟಿಕಲ್ ಪ್ರ್ಯಾಕ್ಟಿಕಲ್ಲಿಗುಂಟು ಈ ರೀತಿಯ ತುಂಬ ಫೆಸಿಲಿಟಿಗಳು ಪ್ರೈವೇಟ್ ಕಾಲೇಜುಗಳಲ್ಲೂ ಸಹ ಇದೆ ಅದರಲ್ಲಿ ಪ್ರೈವೇಟ್ ಕಾಲೇಜಲ್ಲೂ ನೈಂಟಿ ಪರ್ಸೆಂಟ್ ಪರ್ಸೆಂಟೇಜ್ ತಗೊಂಡೋರಂತಹ ಕಾಲೇಜುಗಳು ತುಂಬ ಇವೆ ಹೀಗಿರಬೇಕಾದ್ರೆ ನಮ್ಮ ಮಕ್ಳನ್ನು ನಾವು ಓದಿಸೋದ್ರಲ್ಲಿ ಯಾವುದೇ ರೀತಿಯ ಇದು ಇಲ್ಲ ನಮ್ಮ ಮಗನೂ ಸಹ ಮುಂದಕ್ಕೆ ಇಂಥ ಒಳ್ಳೆಯ ಕೋಚಿಂಗ್ ಇರುವಂಥ ಕಾಲೇಜುಗಳಲ್ಲಿ ಓದಿಸ್ಬೇಕು ಅನ್ನೋ ಆಸೆ ನನಗೂ ಇದೆ ಅದರಲ್ಲಿ ನಮ್ಮ ನನ್ನ ಮಗ ಮಾದೇಶ್ವರ ಕಾಲೇಜಿಗೆ ಸೇರಿಸ್ಬೇಕು ಅಂತ ಇದು ಮಾಡಿ ನಿರ್ಧಾರ ಮಾಡಿಕೊಂಡಿದ್ದೀನಿ ನೋಡೋಣ ನಮ್ಮ ಮಗ ಹೇಗೆ ಓದ್ತಾನೆ ಅಂತ ಈಗ ಕಾಲೇಜಲ್ಲಿ ತುಂಬ ಒಳ್ಳೆಯ ಕಾಲೇಜ್ ಹುಡುಗರ ಕಾಲೇಜು ಅಂದರೆ ಮಹದೇಶ್ವರ ಕಾಲೇಜ್ ಹಾಗೆ ಹೀಗಿರುವಾಗ ಅಲ್ಲಿ ದೊಡ್ಡದಾದ ಗ್ರೌಂಡ್ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆ ಇದೆ ವಸತಿ ಶಾಲೆ ಇದೆ ಆಮೇಲೆ ಹಾಸ್ಟೆಲ್ ವ್ಯವಸ್ಥೆ ಇದೆ ಗ್ರೌಂಡಲ್ಲಿ ತುಂಬ ವಾಲಿಬಾಲ್ ಫುಟ್ಬಾಲ್ ಕ್ರಿಕೆಟ್ ಈ ರೀತಿಯ ಆಟೋಟಗಳು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಅದಕ್ಕೆ ಒಂದು ಟೈಮಿಂಗ್ಸ್ ಉಂಟು ಒಂದು ಪಿರಿಯೆಡ್ ಉಂಟು ಆ ಕಾಲೇಜಿನಲ್ಲಿ ಅದರಿಂದ ಕಾಲೇಜುಗಳಲ್ಲೂ ಅದು ಆಟೋಟ ಸ್ಪರ್ಧೆ ಇರೋದರಿಂದ ಮಾದೇಶ್ವರ ಕಾಲೇಜಲ್ಲೂ ಆಟೋಟ ಸ್ಪರ್ಧೆಲೂ ಬಹುಮಾನಗಳನ್ನು ಗೆದ್ದಿದೆ ಸ್ಟೇಟ್ ಲೆವಲ್ ಗಂಟ ಹೋಗಿದೆ ಹಾಗಿರುವಾಗ ಒಳ್ಳೆಯ ಕಾಲೇಜು ಅಂತ ಸಹ ಹೇಳ್ಬೋದು ಇನ್ನು ವಾಸವಿ ಕಾಲೇಜಿನಲ್ಲೂ ಸಹ ಮಕ್ಕ ಹೆಣ್ಣು ಮಕ್ಕಳಿಗೆ ಆಟೋಟ ಸ್ಪರ್ಧೆಗಳು ಉಂಟು ಆಟೋಟ ಸ್ಪರ್ಧೆಯಲ್ಲಿ ಮಕ್ ಹೆಣ್ಣು ಮಕ್ಕಳು ಈ ಕೊಕ್ಕೋ ಈ ರೀತಿಯ ಫುಟ್ಬಾಲ್ ಈ ರೀತಿಯ ಆಟಗಳನ್ನು ಆಡಿ ಅವರು ಸಹ ತುಂಬ ಬಹುಮಾನಗಳನ್ನು ಗೆದ್ದು ಸ್ಟೇಟ್ ಲೆವಲ್ವರೆಗೂ ಹೋಗಿದ್ದಾರೆ ವಾಸವಿ ಕಾಲೇಜಿನಲ್ಲೂ ಸಹ ಆಟೋಟ ಸ್ಪರ್ಧೆ ಹಾಸ್ಟಲ್ ವ್ಯವಸ್ಥೆ ಮತ್ತು ಶಿಕ್ಷಣ ಕೋಚಿಂಗು ಎಲ್ಲದ್ರಲ್ಲೂ ಉತ್ತಮ ರೀತಿಯ ಕಾಲೇಜುಗಳು ಅಂತಹ ಸಹ ಹೇಳ್ಬೋದು ಹೀಗಿರ್ಬೇಕಾದ್ರೆ ನಮ್ಮ ಮಕ್ಳನ್ನು ಸಹ ನಮ್ಮ ಮಾವನ ಮಗಳು ಸಹ ಕೋ ಸ್ಟೇಟ್ ಲೆವಲ್ವರೆಗೂ ಹೋಗಿ ಫ್ರೈಝನ್ನು ತಗೊಂಡು ಸ್ಟೇಟ್ ಲೆವಲ್ವರೆಗೂ ಹೋಗಿದ್ದಾಳೆ ಅವ್ರಿಗೂ ತುಂಬ ಕಂಗ್ರಾಟ್ಸ್ ಅಂತ ಹೇಳ್ಬೋದು ಹೀಗಿರ್ಬೇಕಾದ್ರೆ ನಮ್ಮ ಮಕ್ಕಳು ಸಹ ಉತ್ತಮ ರೀತಿಯಲ್ಲಿ ಕೋಚಿಂಗ್ ಕೊಡಿಸಬೇಕು ಅಂದರೆ ಇಂತಹ ಭವ್ಯವಾದ ಕಾಲೇಜಿಗೆ ಉತ್ತಮವಾದ ಕೋಚಿಂಗ್ ಇರುವಂತಹ ಕಾಲೇಜುಗಳಿಗೆ ಸೇರಿಸ್ಬೋದು ಹೀಗಿರಬೇಕಾದ್ರೆ ವಾಸವಿ ಕಾಲೇಜ್ ಅದು ಒಂದು ಉತ್ತಮವಾದ ಕಾಲೇಜು ಅಂತ ಸಹ ಹೇಳಬಹುದು ನಮ್ಮ ಸ್ನೇಹಿತೆ ಮಗಳು ಸಹ ಅಲ್ಲಿ ಓದ್ತಾ ಇದ್ದರು ಈಗಲೂ ಓದಿ ಡಾಕ್ಟರೇಟ್ ಪಡೆದು ಉತ್ತಮ ರೀತಿಯ ಬೇರೆ ಕಂಪನಿಗಳಿಗೆ ಕೆಲಸಕ್ಕೆ ಸೇರಿಕೊಂಡಿದ್ದಾಳೆ ನಾವು ಅಂತಹ ಕೋಚಿಂಗ್ ಚೆನ್ನಾಗಿ ಕೋಚಿಂಗ್ ಕೊಡುವಂಥ ಕಾಲೇಜುಗಳೇ ಮುಂದಿನ ನಮ್ಮ ಮಕ್ಕಳನ್ನು ಸಹ ಸೇರಿಸ್ಬೋದು ಹೀಗಿರಬೇಕಾದ್ರೆ ಅಲ್ಲಿ ಸೈನ್ಸ್ ಸೈನ್ಸ್ ಬಗ್ಗೆ ಹೇಳ್ಬೇಕು ಅಂದರೆ ಸೈನ್ಸಲ್ಲಿ ಒಳ್ಳೆಯ ಲಾಬ್ ವ್ಯವಸ್ಥೆ ಇದೆ ಥಿಯರಿಗಳು ನಡೆಯುತ್ತೆ ಮತ್ತು ಆಟೋಟ ಆಟೋಟದಲ್ಲೂ ಸಹ ಒಳ್ಳೆಯ ಆಟೋಟಗಳನ್ನು ಆಡಿ ಪ್ರೈಜ್ ಗೆದ್ದಿರುವಂಥ ಉದಾಹರಣೆಗಳು ತುಂಬ ಇದೆ ನಮ್ಮ ತಾಲೂಕಿನಲ್ಲಿರುವ ಕಾಲ ಉತ್ತಮವಾದ ಕಾಲೇಜುಗಳಲ್ಲಿ ಅದು ಒಂದು ಸಹ ಅಂತ ಹೇಳಬಹುದು